ಹಾಂ ಹಲೋ

ಹಾಂ ಹೇಳಿ ಹಾಂ ಹಾಂ ಹೇಳಿ ಅಪ್ಪಾ ಹಾಂ ಹೋ ಮಾದೇವ್ ಅವರೇ ಚೆನ್ನಾಗಿದ್ದೀರಾ

ಹಾಂ ಏನು ಸಮಾಚಾರ ಹಾಂ ಗಂಧದ ಮರ ಕರ ಕರ್ನಾಟಕದಲ್ಲಿ ಗಂಧದ ಮರ ತುಂಬ ಇದೆ ಗಂಧದ ಮರದಿಂದ ಒಳ್ಳೊಳ್ಳೆಯ ಉತ್ಪನ್ನಗಳು ಮಾಡ್ಬೋದು ಅಲ್ಲವಾ ಗಂಧದ ಮರದಿಂದ ಒಳ್ಳೊಳ್ಳೆಯ ಸುವಾಸನೆಯದ್ದು ಎಲ್ಲ ಮಾಡ್ಬೋದು ಬಾಗಿಲು ಅದಕ್ಕೆಲ್ಲ ಗಂಧದ ಮರದಿಂದ ಮಾಡ್ತಾರೆ ಹೌದಾ ಗಂಧದ ಮರದಿಂದ ನೀವೆಲ್ಲ ಮನೆಯೆಲ್ಲ ಕಟ್ಟಿಸಿ ಇರಬೇಕಲ್ವಾ ಕಾಡಿನಲ್ಲಿದ್ದಾಗ

ಹೌದಾ ಹ್ಞೂ ಗಂಧದ ಮರ ಹಾಂ ಗಂಧದ ಮರ ಭಾಳ ಫೇಮಸ್ಸು ಅಲ್ಲವಾ ಗಂಧದ ಮರ ಅಂದರೆ ಭಾಳ ಹ್ಞೂ ಹಾಂ ಹಾಂ ಹೌದು ಮೈಸೂರಲ್ಲಿದೆ ಸ್ಯಾಂಡಲು ಹೌದು ಮೈಸೂರಲ್ಲಿದೆ ಮೈಸೂರ್ ಸ್ಯಾಂಡ್ಲು ಸೋಪು ಗಂಧದ ಹ್ಞೂ ಹ್ಞೂ ಹಾಂ ಗಂಧದ ಅಲ್ಲ ಗಂಧದ ಎಣ್ಣೆ ಎಲ್ಲ ಅಲ್ಲಿ ಫ್ಯಾಕ್ಟ್ರಿಗೆ ಬರ್ತದೆ ಅಲ್ಲಿ ಘಮ ಘಮ ವಾ ಹ್ಞೂ ಊಟ ಸಿಕ್ಕಿಲ್ಲವಾ ಗಂಧದ ವಾಸನೆ ಸಿಕ್ಕದ್ರೆ ಸಾಕು ಹಾಂ ಮತ್ತು ಗಂಧದ ಗಂಧದ ಎಣ್ಣೆ ಎಲ್ಲ ಚೆನ್ನಾಗಿರ್ತದೆ ಅಲ್ವಾ ಆಯಿತು ರೀ ಆಯಿತು ಓಕೆ ಓಕೆ ಓಕೆ